ಹೂವಿನ ಗಿಡಗಳು ಮತ್ತೆ ಹಣ್ಣಿನ ಗಿಡಗಳು ಮತ್ತೆ ಔಷಧೀಯ ಸಸ್ಯಗಳು ಹೀಗೆ ಹಲವಾರು ರೀತಿಯ ಹೂವುಗಳು ಮತ್ತು ಹಣ್ಣಿನ ಬಳ್ಳಿಗಳು ತರಕಾರಿ ಬಳ್ಳಿಗಳು ಇನ್ನು ಅನೇಕ ರೀತಿಯ ಸಸ್ಯಗಳನ್ನು ಬೆಳೆಸುತ್ತೇವೆ